ಹಲೋ ಹೇಳಿರಿ ಯಾರು ಮಾತಾಡೋದು ಹಾಂ ಹೇಳಿರಿ ನಮಸ್ಕಾರ ಕಾಲೇಜಿಗೆ ಹೋಗಕ್ಕೆ ರೀ ಬೈಕು ಎಷ್ಟು ತಿಂಗ್ಳ ಮಟ್ಟಿಗೆ ರೀ ಮೂರು ತಿಂಗ್ಳ ಮಟ್ಟಿಗೆ ಬೇಕಾ ರೀ ಮೂರು ತಿಂಗ್ಳ ಮಟ್ಟಿಗೆ ಅಂದಿರಿ ಕೊಡ್ತೈತೆ ರೀ ರೇಟ್ ಅಂದ್ರೆ ರೀ ಅವು ಎಲ್ಲ ನೀವು ಇಲ್ಲಿ ಬರ್ಬೇಕು ಇಲ್ಲಿ ಬಂದು ಬೆಟ್ಟಿ ಆಗ್ಬೇಕ್ ರೀ ಎಲ್ಲ ವಿತ್ ಅಗ್ರೀಮೆಂಟು ಅದು ಎಲ್ಲ ಇದಾವೆ ರೀ ನಮ್ಮ ಕಡೆ ಡಾಕ್ಯುಮೆಂಟ್ಸು ಅಂತಂದ್ರೆ ನೀವು ಏನು ಎಲ್ಲಿ ಕಾಲೇಜ್ನಾಗೆ ಓದುತ್ತೀರಿ ಏನು ಮಾಡ್ತೀರಿ ಎಲ್ಲಿ ನಿಮ್ಮದು ಯಾವ ಊರು ಪ್ಲೇಸ್ ಏನು ನಿಮ್ಮ ಆಧಾರ್ ಕಾರ್ಡು ಮಾರ್ಸ್ ಕಾರ್ಡ್ ಇದ್ರೆರೀ ಶಾಲೆಗೆ ಏನು ಪೀಸು ಅವು ಇರ್ತವೆ ನೋಡಿರಿ ಏನೆಲ್ಲ ಆಂ ಅವನ್ನೆಲ್ಲ ತೊಗೊಂಬರ್ಬೇಕ್ ರೀ ಅವನ್ನೆಲ್ಲ ನೋಡಿಬಿಟ್ಟು ನಾವು ಏನು ಅಂತಂದು ಎಲ್ಲ ಹೇಳ್ತೀವ್ ರೀ ಮತ್ತು ಏನು ಅಯ್ಯೋ ಹಂಗೇನ್ ಇಲ್ಲಾರಿ ನಮ್ಮ ಪ್ರೀ ಹೊಡ್ಯವ್ ಇಲ್ಲಾರೀ ತಿಂಗ್ಳು ಅಂತಂದು ಇಷ್ಟು ಪರ್ಸೆಂಟ್ ಅಂತ ಇರ್ತೆ ರೀ ಅಮೌಂಟು ಏಯ್ ಹಂಗೇನ್ ಇಲ್ಲಾರಿ ನಮ್ಮ ಕಡೆ ಅಂಥ ಏನು ಸ್ಕೀಮ್ ಇಲ್ಲಾರೀ ಹೋದ ತಿಂಗ್ಳು ಇತ್ತು ರೀ ಒಂದು ಸ್ಕೀಮು ನೀವು ಏನಾರೂ ಹೋದ ತಿಂಗ್ಳು ಹಾಕಿದ್ರೆ ಅನ್ನಿರಿ ಆ ಸ್ಕೀಮ್ನಾಗ್ ಹಾಕಕ್ಕೆ ಬರ್ತೆ ರೀ ಒಂದು ಹತ್ತು ಪೆರ್ಸೆಂಟ್ ಅಷ್ಟು ರಿಯಾಯಿತಿ ಇತ್ತು ನಿಮ್ಗೆ ಸ್ಟೂಡೆಂಟ್ಗೆ ಅಂತಾನೆ ರೀ ನೀವು ಹೋದ ತಿಂಗ್ಳು ಬಂದ್ರೆ ಆಕಿತ್ತು ರೀ ಈ ತಿಂಗ್ಳು ಹಚ್ಚಿರೆ ಇಲ್ಲಾರಿ ಬರ್ರಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಇದಾವೆ ಅವನ್ನೆಲ್ಲ ತೊಗೊಂಡ್ಬರ್ರಿ ನೀವು ತೊಗೊಂಬಂದು ಅಂದರೆ ಎಲ್ಲ ಹೇಳ್ತೀನಿ ಅನ್ನಿರೀ ನಿಮಗೆಲ್ಲ

ಬರ್ರಿ ಬರ್ರಿ ಬರ್ರಿ ಅರಾಮ್ ಬರ್ರಿ ನಾಳೆ ಬರ್ರಿ ನಾಳೆ ಇರ್ತೀನಿ ನೋಡಿರಿ ಆಫೀಸ್ನಾಗೆ ಇರ್ತೀವಿ ರೀ ನಾವು ಹಾಂ ಎಲ್ಲಿ ಹೋಗಲ್ಲ ನಾಳೆ ಬರ್ರಿ ಹ್ಞೂ ಹ್ಞೂ ಬರ್ರಿ ಬರ್ರಿ ಇಲ್ಲೆಲ್ಲ ಮಾತಾಡ್ಕೊನ್ ಬರ್ರಿ ಹ್ಞೂ ಆಯ್ತು ತೊಗೋರಿ ಹ್ಞೂ